ತೂಕ ಹೆಚ್ಚಿಸಲು ಪ್ರಯತ್ನಿಸುತ್ತಿರುವವರಿಗೆ ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾದ ಕೆಲವು ಮನೆಮದ್ದುಗಳಿವೆ ಅವು ಯಾವಂದ್ರೆ ಬೆಳಗ್ಗೆ ಎದ್ದು ಬಾಳೆಹಣ್ಣನ್ನು ತಿನ್ ಸೇವಿಸೋದ್ರಿಂದ ಸೇವಿಸೋದ್ರಿಂದ ತೂಕ ಹೆಚ್ಚಿಸ್ಬೋದು ಮತ್ತು ಶೇಂಗಾ ಬೀಜಗಳನ್ನು ನೀರಲ್ಲಿ ಹಾಕಿ ನೆನೆಹಾಕಿ ಅದನ್ನ ಸುಮಾರು ಒಂದು ತಿಂಗಳ ತನಕ ತಿನ್ಕೊಂತ ಬಂದರೆ ನಮ್ಮ ದೇಹದ ತೂಕ ಹೆಚ್ಚುತ್ತದೆ ಅಂತ ಇದು ಮನೆಮದ್ದಲ್ಲಿ ಹೇಳ್ತಾರೆ ಮತ್ತೆ ಅದೇ ರೀತಿ ನಾವೇನು ಉಪಯೋಗಿಸ್ತೀವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತುತ್ತಿ ಈ ತರಹ ಹಣ್ಣುಗಳನ್ನ ನಾವು ಡೈಲಿ ಸೇವಿಸೋದ್ರಿಂದ ನಮ್ಮ ತೂಕ ನೈಸರ್ಗಿಕವಾಗಿ ಹೆಚ್ಚುತ್ತದೆ ಯಾವುದೇ ರೀತಿಯ ತೊಂದರೆಗಳಿಲ್ಲದೇ ನಮ್ಮ ತೂಕ ನೈಸರ್ಗಿಕವಾಗಿ ಹೆಚ್ಚುತ್ತದೆ ಅದೇ ರೀತಿ ಕಾಳುಗಳು ಹಳ್ಳಿಯಲ್ಲಿ ಸಿಗುವ ಅನೇಕ ರೀತಿಯ ಕಾಳುಗಳನ್ನು ಉಪಯೋಗಿಸೋದ್ರಿಂದ ಕೂಡ ನಾವು ತೂಕವನ್ನು ಹೆಚ್ಚಿಸಬಹುದು ಕೆಲವೊಂದು ಗಿಡಮೂಲಿಕೆ ಪದಾರ್ಥಗಳಿಂದಲೂ ನಮ್ಮ ತೂಕವನ್ನು ಹೆಚ್ಚಿಸಬಹುದು